ಹಲೋ ಹೇಳಿ ಹಾಂ ಹೌದು ಹೇಳಿ ಯಾರು ಟಿ ಟಿ ಬೇಕಿತ್ತಾ

ಅಲ್ಲಾ ಪಟ್ಟಣ ಟೌನೆನ್ನ ಇಲ್ಲ ಬೇರೆ ಹಳ್ಳಿಯ ಎಲ್ಲಿ ಪಿಕಪ್ ಮಾಡಬೇಕು

ಎಷ್ಟು ಸೀಟಿದ್ದೀರಾ ಸರ್ ಸರ್ ಅದು ಹದಿನಾಲ್ಕು ಸೀಟ್ ಬರೋಲ್ಲ ಅದು ತರ್ಟಿನ್ ಪ್ಲಸ್ ಒನ್ನು ಡ್ರೈವರ್ ಸೇರಿಸಿ ಫೋರ್ಟಿನು ಹದಿನಾಲ್ಕು ಜನ ಆಗುತ್ತೆ ಸರ್ ನಿಮಗೆ ಕಿಲೋಮೀಟ್ರು ಬೇ ಲೆಕ್ಕ ಬೇಕಾ ಇಲ್ಲ ಲಮ್ಸಮ್ ಬರುತ್ತೀರ ಸರ್ ಕಿಲೋಮೀಟ್ರ್ ಆದರೆ ನಿಮಗೆ ಒಂದು ಒಂದು ಕಿಲೋಮೀಟ್ರಿಗೆ ಹದಿನೆಂಟು ರೂಪಾಯಿ ಇಪ್ಪತ್ತು ರೂಪಾಯಿ ಹೀಗೆಲ್ಲ ಬೀಳುತ್ತೆ ಲಮ್ಸಮ್ ಮಾತಾಡ್ಕೊತಿನಿ ಅಂದ್ರೆ ಹಾಂ ಹಾಂ ಹಾಂ ಹಾಂ

ಸಾರ್ ನಿಮಗೆ ನಾವೇ ಟೋಲು ಪಾರ್ಕಿಂಗು ಇವೆಲ್ಲ ಕಟ್ಕೊತಿನಿ ಅಂತಂದರೆ ಒಂದು ಐದು ಸಾವಿರ ಮ್ಯಾಗ್ಸಿಮಮ್ ಆಗುತ್ತೆ ಸರ್

ಅದೇ ಸರ್ ನೀವು ಈ ಮಾತಾಡಿ ನಾನು ಒಬ್ಬನದೆ ಏನೂ ಇಲ್ಲ ನೀವು ನೀವೇನು ಹೇಳ್ತಿರಿ ನೋಡೋಣ ನಾನು ಇಷ್ಟು ನಡೀತದೆ ಅಂದರೆ ಈಗ ಏನು ನಡೀತದೆ ರೇಟು ಅದನ್ನು ನಾನು ನಿಮಗೆ ಹೇಳಿದ್ದೀನಿ ನೀವು ಏನು ಹೇಳ್ತೀರಾ ಅದನ್ನು ನೋಡಿ ನೀವೊಂದು ರೇಟ್ ಹೇಳಿ ಹ್ಞೂ ಹಾಂ

ಸರಿ ಸರ್ ಆಯಿತು ಈಗ ನಿಮಗೆ ಯಾವತ್ತು ಬೇಕು ಸರ್ ನಮ್ಮದು ಟಿ ಟಿ ಸರ್ ನೀವು ನಮಗೆ ಅಡ್ವಾನ್ಸ್ ಕೊಟ್ಟುಬಿಡಿ ಆ ಮತ್ತು ನಂಬರ್ ಕಳಿಸಿ ಮತ್ತು ಲೊಕೇಶನ್ ಕಳಿಸಿ ನಾನು ಗಾಡಿ ಕಳಿಸ್ತೀನಿ ಹಾಂ ಸರ್ ನಮ್ಮದು ನಮ್ಮ ಕಡೆ ಎಲ್ಲ ಡ್ರೈವರುಗಳೆಲ್ಲ ಒಳ್ಳೆಯವರೇ ಆಮೇಲೆ ರಾಶ್ ರಾಶ್ ಡ್ರೈವ್ ಮಾಡೋಲ್ಲ ಕುಡ್ಕೊಂಡು ಡ್ರೈವ್ ಮಾಡೋಲ್ಲ ನಿಮಗೆ ಗಾಡಿ ಫೋಟೋ ಬೇಕು ಅಂದರೆ ಗಾಡಿ ಫೋಟೋಗಳು ಕಳಿಸ್ಕೊಡ್ತೀನಿ

ಸರಿ ಸರ್ ಆಯಿತು ಓಕೆ ಸರ್ ಆಯಿತು ಓಕೆ ಸರ್ ಓಕೆ ಸರ್ ಆಯಿತು ಸರ್ ನನ್ನ ಹೆಸರು ಸಂತೋಷ್ ಅಂತ ಹಾಂ ಓಕೆ ಸರ್ ಆಯಿತು ಹ್ಞೂ ಸರಿ ಸರ್ ಆಯಿತು ತ್ಯಾಂಕ್ ಯು ಸರ್